ನನಗೆ ತೋಟಾಪ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಿತ್ಲು ಬಾಗಲ್ದ್ ಭಾಗದಲ್ಲಿ ಆಯಿತು ನಮ್ಮ ಮುಂದೆ ಬಾಗಲ್ದಲ್ಲಿ ಆಗಿತ್ತು ತೋಟ ನಾವು ಬೆಳೆಸಿಲ್ಲ ಯಾಕಂದ್ರೆ ತುಂಬ ಜಾಗ ಕಮ್ಮಿ ಐತಿ ಹಂಗಾಗಿ ನಾವು ತೋಟ ಬೆಳೆಸಿಲ್ಲ ಯಾವ ಥರ ಅಂದ್ರೆ ತೋಟ ಬದ್ಲಿ ನಾವು ಮನೆ ಮ್ಯಾಲ ಆತು ಟೇರಸ್ ಮ್ಯಾಲ ಆತು ಮನಿ ಮನೆಯಲ್ಲಿ ಆ ಹ್ ಅಂದ್ರೆ ಮನೆ ನಮ್ಮದು ಚಿಕ್ಕ ಚಿಕ್ಕದಾಗಿರುವುದಿಂದ ನಾವು ಪಾಟ್ಗಳಲ್ಲಿ ನಾವು ಹೂವ ಆಯ್ತು ತರಕಾರಿ ಆಯ್ತು ಹಾಂ ತರಕಾರಿ ಅಂದ್ರೆ ಹತ್ತು ಭಾಳ ಏನು ಬೆಳೆಯಂಗಿಲ್ಲ ಕಡಿಮೆ ಹಂಗ ನೋಡ್ಬೇಕಂದ್ರೆ ಹೂವಾದ್ರೆ ನಾವು ಗುಲಾಬಿ ಹೂ ಆತಾ ದಾಸ್ವಾಳ ಹೂವ ಆಯಿತಾ ಮಲ್ಲಿಗೆ ಹೂ ಆಯಿತಾ ಸೇವಂತಿ ಆತಾ ಎಲ್ಲ ಯಾವ ಯಾವ ಹೂ ಅದವಲ್ಲ ಎಲ್ಲ ಹೂವು ಎಲ್ಲಾ ಥರದ ಹೂಗಳನ್ನ ನಾವು ಹಚ್ತೀವಿ ಪಾಟ್ದಾಗ ಅದೇ ದಿನ ನಾವು ನೀರು ಹಾಕದ ನೆರ್ಳಾಗೆ ಇರೋದು ಇಡ್ತೀವಿ ಹೆಂಗಂದ್ರೆ ನೀರು ನೀರಾಗಿ ಇಡಬೇಕಪ್ಪ ಅಂದ್ರೆ ನೀರು ನೆರ್ಳಾಗೆ ಇಟ್ರಂದ್ರೆ ಹೂವು ಬಾಡಂಗಿಲ್ಲ ಅಂದ್ರೆ ಹೂ ಬಾಡಂಗಿಲ್ಲ ನೀರು ನೆರ್ಳಾಗಿ ಇಟ್ರಂದ್ರೆ ಹೂವ ಹಂಗ ಫ್ರೆಶ್ ಅಪ್ ಹಂಗ ತಾಜಾ ಹಂಗ ಇರ್ತಾವ ಹೆಂಗಂದ್ರೆ ನಾವು ಊ ಬೆಳೆಸ್ಬೇಕಂದ್ರೆ ಎಷ್ಟ ಶ್ರಮ ಆಗ್ಬೇಕಂದ್ರೆ ಒಂದು ಪಾಟ್ ತಗೊಬೇಕು ಮಣ್ಣು ಬೇಕು ಒಳ್ಳೆಯ ಮಣ್ಣು ಇಲ್ಲ ಅದ್ಕ ಯಾವ ಮಣ್ಣು ಬೇಕಂತ ನಮ್ಗೆ ಮದ್ಲು ಗೊತ್ತಿರ್ಬೇಕು ಹಂಗ ಮನೆ ಒಳಗೆ ನಾನು ಆತು ನಮ್ಮ ಅವ್ವ ಆಯಿತಾ ನಮ್ಮ ಅಪ್ಪ ಆಯ್ತು ಎಲ್ಲಾರು ಮಣ್ಣು ಅಂದ್ರೆ ಮಣ್ಣು ಅವ್ರು ತಗೊಂಡ್ ಇರ್ತಾರೆ ನಂಗೆ ನಂಗೆ ಯಾವ ಹೂ ಬೇಕು ಅಂತನಲ್ಲ ಆ ಬೀಜ ಹಾಕ್ತೆನ ಬೆಳೆತಿನ ತುಳಸಿ ಗಿಡ ಆಯಿತಾ ತುಳ್ಸಿ ಗಿಡ ಇಡದಿಂದ ಅದು ಯ ಆಯುರ್ವೇದಿಕ ಔಷಧಿ ಅಂತಂತು ನೆಂತಲು ಕರಿತಾರ ಅದು ಹೆಂಗಂದ್ರೆ ಅದು ತುಳ್ಸಿ ಗಿಯ ತುಳ್ಸಿಯನ್ನ ನಾವು ತಿಂತೀವ ಮತ್ತು ಪೂಜ ಮಾಡ್ತೀವಿ ಎಲ್ಲ ಮಾಡ್ತೀವಿ ತುಳಸಿ ಗಿಡದಿಂದ ನಾವು ಸೊಲ್ಪ ಸೊಲ್ಪ ತಗೊಬೇಕಂತಾರೆ ತಿಂತಾರೆ ಅದು ಯಾ ಹೆಚ್ಚು ತಿನ್ಬಾರ್ದು ಅಂತಾರ ಯಾಕಂದ್ರೆ ನಮ್ಮ ದೇಹದ ಮ್ಯಾಲ ಎಫೆಟ್ ಬಿಳ್ತೈತಿ ಅಂತ ಹೇಳ್ತಾರ ಹಂಗಾಗೆ ತುಳಸಿ ಗಿಡ ನಾವು ಗುಲಾಬಿ ಉದಾಹರ್ಣೆ ಇಂಗಿ ಹೇಳ್ಬೇಕು ಉದಾಹರ್ಣೆಯಲ್ಲಿ ಹೇಳ್ಬೇಕ್ ಅಂದ್ರೆ ನಾವು ಉದಾಹರರ್ಣೆ ಒಳ್ಗೆ ಹೇಳ್ಬೇಕಂದ್ರ ತೂವೆ ಗುಲಾಬಿ ಹೂ ಗುಲಾಬಿ ಹೂ ನಾವು ಇಟುಕೊಂಡ್ ತಲ್ಯಾಗೂ ಇಟ್ಕೊಂತೇವೆ ಮತ್ತು ತಲಿಯಾಗು ಇಟ್ಕೊಂತೇವೆ ಮತ್ತು ತ್ತೇ ತಲ್ಯಾಗು ಇಟ್ಕೊಂತೀವಿ ಮತ್ತು ದೇವ್ರಿಗೆ ಇಡ್ತೀವಿ ಎಲ್ಲಾದಲ್ಲು ನಾವು ಗಿಡ ಮತ್ತು ತೋಟದಲ್ಲಿ ನೋಡಿ ಹಂಗೆ ಮತ್ತು ಈಗ ಯಾವುದೋ ಒಂದೇ ಹೂವ ಆತ ಹಂಗ ನಾವು ದಿನ ನಾವು ಹೂ ಆತೆ ಗಿಡ ಮರಕಾತ ನಾವು ಎಷ್ಟು ನಾವು ನೀರು ಹಾಕ್ತೀವ ಅಷ್ಟು ಚಲೋ ಬೆಳಿತಾವ ನೋಡಾಕ ತುಂಬ ಚಂದ ಕಾಣ್ತಾವ ಯಾವುದೇ ಸೋಕೆಸಲ್ಲಿ ಅದು ಯಾವುದೇ ಪ್ಲಾಸ್ಟಿಕ್ ಐಟಮ್ ಇಡೋದ್ಕಿಂತ ನಮ್ಮ ಮನೆ ಮುಂದೆ ಬೆಳ್ಸಿದ್ರೆ ತುಂಬ ಚೆನ್ನಾಗಿ ಕಾಣ್ತೈತಿ ಹೆಂಗಂದ್ರೆ ನೋಡ್ರೊ ಕಣ್ಣಿಗೆ ಯಪ್ಪ ಎಂಥ ಚಂದ ಬೆಳ್ಸ್ಯಾರ ಗಿಡ ಮತ್ತು ಯಾವ ಯಾವ ಥರದ ಹೂವು ಬೆಳ್ಸ್ಯಾರ ಅಂತ ತಿಳಿತೈತಿ ಹೆಂಗಂದ್ರೆ ಯಾವ ಥರ ಬೆಳ್ಸ್ಯಾರ ಅಂದ್ರೆ ಅಂತ ಗೊತ್ತಾಗತ್ತೆ ಹಂಗೆ ಈಗ ನಾನು ಒಂದು ವ್ಯವಸಾಯ ಅಂದ್ರೆ ನಾನು ನಮ್ಮ ಅನ್ ನಂಗೆ ನಮ್ಮ ಜಾಗ ನಮ್ಮ ಮನೆ ಕಡೆ ಇಲ್ಲಾಂತ ನಾನು ಪಾಟ್ ಒಳಗೆ ಹಿಂಗೆ ಇಟ್ಟು ದಿನ ನೀರು ಹಾಕ್ತೀನಿ ಅದಕ್ಕೆ ಯಾವ ಯಾವ ಹೂ ಬೇಕು ಚಂದ ಕಂಡ್ರೆ ನನ್ನ ತಲ್ಯಾಗ ಇಟ್ಕೊತೀನಿ ಇಲ್ಲಾಂದ್ರೆ ನಾನು ಅದು ದೇವ್ರಿಗೆ ಇಡ್ತೇನೆ ಹಂಗೆ ನಮ್ಮ ಅಜ್ಜಿ ಊರಾಗ ಒಂದು ಹೊಲ ಐತ ಅಂದ್ರೆ ನಾಲ್ಕು ಇಲ್ಲ ಒಂದು ಒಂದು ಎಕ್ರೆನ ಎರಡು ಎಕ್ಕರೆ ಎ ಹೊಲ ಐತೆ ಅವರು ಬೇವ್ ಬೇರೆ ಬೇರೆ ಬೆಳೆಯ ಬೆಳಿತಾರ ಹೆಂಗಂದ್ರೆ ಇವೆ ಕಡ್ಲಿ ಗಿಡ ಓ ಗೋವ್ನ ಜ್ವಾಳಾ ಮತ್ತು ಜ್ವಾಳ ಅಂತ ಅವರ ಹೊಲನ ಹೆಂಗೆ ನೋಡ್ತಾರಪ್ಪ ಅಂದ್ರೆ ಈಗ ರೈತ್ರಿಗೆ ಗೊತ್ತು ಆದ್ರೆ ನಮ್ಮ ಅವ್ರ್ಗೆ ಗೊತ್ತು ಹೆಂಗೆ ವ್ಯವಸಾಯ ಮಾಡ್ತಾರೆ ಅಂತ ಪಾಪ ಬಿಸ್ಲಾಗೆ ಎಷ್ಟು ಕುಂತು ಒಟ್ಟಿಗೆ ಇಲ್ಲಪ್ಪ ಅಂದ್ರೆ ನೀರಲ್ಲಿ ಅಂದರೂ ಆದರು ಅವ್ರು ಎಷ್ಟು ಶ್ರಮ ಕೊಡ್ತಾರೆ ಹಂಗೆ ಎಷ್ಟು ಸಾಹಸ ಕೊಟ್ಟು ಮಾಡ್ತಾರೆ ಅವ್ರು ಹೆಂಗೆ ಶ್ರಮ ಪಡ್ತಾರಪ್ಪ ಅಂದ್ರೆ ಊಟ ಮಾಡ್ಲಿಕ್ಕಂದರೂ ಪರವಾಗಿಲ್ಲ ಆದರು ಅವ್ರು ಹೊಲಕ್ಕೆ ಹೊಕ್ಕಾರ ತಿನ್ಲಿಕ್ಕಂದ್ರೂ ಅಂದ್ರೆ ನಾವು ಹೆಂಗೆ ಮಾಡ್ತೀರಪ್ಪ ಅಂದ್ರೆ ಯಾವುದೇ ಒಂದು ತೋಟ ಆಯಿತಾ ಬೆಳೆ ಆತು ಹೊಲಕ್ಕೆ ಆತು ಮೇನ್ ಬೇಕಾಗಿದ್ದು ನೀರು ನೀರು ಇದ್ರೆ ಪಾಪ ನೀರಿಲ್ಲ ಅಂದರೂ ಯಾವುದೇ ಬೋರ್ವೆಲ್ ತೆಗಿತಾರ ಅದಕ್ಕೆ ನೀರು ಹಾಕ್ತಾರ ನೀರು ಬಿಡಬೇಕಪ್ಪ ಅಂದ್ರೆ ಪಾಪ ಎಷ್ಟೋ ಜನ ರೈತ್ರು ಅಂದ್ರೆ ಕೆಲಸ ಏನು ಮಾಡ್ತಾರಲ್ಲ ಅವರೆಲ್ಲ ಬತ್ತಾರ ಅಲ್ಲೆ ಹೆಂಗಪ್ಪ ಅಂದ್ರೆ ಕೆಲ್ಸ ಆಳುಗಳಾದ ಅವ್ರ್ಗೆ ಪಾಪ ದುಡ್ಯಕೆ ಕೆಲ್ಸ ಇರಂಗಿಲ್ಲ ಅಂಥವ್ರಿಗೆ ನಮ್ಮ ಅವ್ವ ನಮ್ಮ ಅಮ್ಮರಾತ ಕರ್ಕೊ ಬರ್ತಾರ ಇಷ್ಟೆ ದಿನ ಅಂದರೆ ಅವರೇ ಬೆಳಗ್ಗೆ ಕರ್ಕೊಬಂದಿರ್ತಾರೆ ಇಷ್ಟೇ ಕೆಲಸ ಮಾಡ್ಬೇಕು ಬೇಕು ಇಷ್ಟೇ ಭೂಮಿಯ ಮಾಡಬೇಕಂತ ನಂಗೆ ಆದರು ನಮ್ಮ ಅಮ್ಮಾರು ಮಾಡವಂಥದ್ದು ನೋಡಿದ್ಯಾ ಆದ್ರು ನನಗೆ ಪಾಪ ಎಷ್ಟ ಶ್ರಮ ಪಡ್ತಾರೆ ಹಾಗಾಗಿ ಬೆಳಿ ಆತು ತೋಟ ಐತಿ ಈಗ ಯಾವುದೇ ಒಂದು ಭೂಮಿಯನ್ನು ಬೆಳಿಬೇಕಪ್ಪ ಅಂದ್ರೆ ಅವು ರೈತ್ರು ಆತು ಈ ತೋಟ ಐತೆ ಇದು ಯಾವುದೇ ಒಂದು ತೋಟದ ಇದು ತೋಟದಲ್ಲಿ ಅಂದ್ರೆ ನಮ್ಮ ಅಮ್ಮಾವ್ರ ತೋಟ ಇದೆ ಯಾವ್ದು ತೋಟ ಅಂದರೆ ಮಾವಿನ ತೋಟ ಮಾವಿನ ತೋಟದಾಗ ಬೆಳ್ತಾರ ಮಾವಿನಕಾಯಿ ಮಾವಿನ್ಕಾಯಿ ಸುಗ್ಗಿ ಬಂತ್ರ ಖುಷಿನೋ ಖುಷಿ ಅದು ಮಾವಿನ್ಕಾಯರ್ಗೆ ಮಾವಿನ್ಕಾಯಿ ಗಿಡ ಆಗಬೇಕಪ್ಪ ಅಂದ್ರೆ ಒಂದು ಗಿಡ ಲೈ ಎರಡು ಗಿಡ ಅಲ್ಲ ತೋಟ ತುಂಬ ಮಾವಿನ್ಕಾಯಿ ಗಿಡನ ಇವ ಇರ್ಬೇಕು ಮಾವಿನ್ಕಾಯಿ ಗಿಡ ಇರ್ಬೇಕಂದ್ರೆ ಮಾವಿನಣ್ಣು ತುಂಬ ಅಂದ್ರೆ ಚಲೋ ಆಗಿ ಬೆಳೆಸ್ಬೇಕು ಯಾವ ಥರ ಅಂದ್ರೆ ಮಾವಿನ ಕಡೆಯಿಂದ ನಾವು ಮಾವಿನಕಾಯಿ ಅಂದ್ರೆ ನಂಗೆ ತುಂಬ ಇಷ್ಟ ಯಾಕಂದ್ರೆ ನಮ್ಮ ಅಮ್ಮ ಮಾವಿನಕಾಯಿ ಸುಗ್ಗಿ ಬಂತಂದ್ರೆ ಖುಷಿನ ಖುಷಿ ಯಾಕಂದ್ರೆ ಮಾವಿನ್ಕಾಯಿ ಗಿಡ ಇಂದಲೇ ಅವ್ರ್ಗೆ ಅವ್ರ ಜೀವನ ನಡಿತೈತಿ ಹೆಂಗಂದ್ರೆ ಮಾವಿನ ಕಡೆ ಇದ್ರನ ಅವ್ರ್ಗೆ ತುಂಬ ಇಷ್ಟ ಮಾವಿನ ಕಡೆ ಇದ್ರನ ಅವ್ರ ಜೀವನ ನಡಿತೈತಿ ಯಾವ ಥರ ಅಂದ್ರೆ ಮಾವಿನ ಕರ ಮಾವಿನ ಗಿಡ ಇರ್ಬೇಕು ಹೆಂಗಂದ್ರೆ ಮಾವಿನ ಗಿಡ ಮಾವಿನಣ್ಣು ಆಗ್ಬೇಕಂದ್ರೆ ಮಾವಿನಣ್ಣು ಆಗ್ಬೇಕಂದ್ರೆ ಮಾವಿನ ಗಿಡ ಮ್ಯಾಲ ಹತ್ತಿ ಮಾವಿನಣ್ಣು ಕಾಯಿವಷ್ಟು ತಗೊಂಡ್ ಯಾವ ಚಲೋ ಅದಾವು ಯಾವ ಕೆಟ್ಟು ಅದಾವ ಅಂತ ನೋಡ್ತಾನೆ ನಮ್ಮ ಮಾಮ ತುಂಬ ಅಂದ್ರೆ ಭಾಳ ಇಷ್ಟ ಪತ್ತಾನ ಮಾವಿನಕಾಯಿ ನನಗೂ ತುಂಬ ಇಷ್ಟ ಯಾಕಂದ್ರೆ ಮಾವಿನಕಾಯಿ ನೋಡ್ ತಕ್ಷಣ ಬಾಯಾಗಿ ನೀರು ಬರ್ತೈತಿ ಹೌದಾ ಇಲ್ಲ ನಮಗೂ ಆತೆ ನಿಮಗೂ ಆತು ಮಾವಿನ್ಕಾಯಿ ನೋಡ್ ತಕ್ಷ್ಣ ಬಾಯಾಗೆ ನೀರು ಬರ್ತೈತಿ ಮಾವಿನ್ಕಾಯಿ ಉಪ್ಪು ಇದ್ರಂದ್ರೆ ಅದ್ರ ವಾ ಮತ್ತು ತೋಟಕ್ಕೆ ಮೇನ್ ಬೇಕಾಗಿದ್ದು ಅಂದ್ರೆ ನೀರು ನೀರು ಬೇಕಂದ್ರೆ ಈ ತೋಟ ಭಾಳ ದೊಡ್ಡದಾಗೆ ಅಗ್ಲವಾಗೆ ಇರುವಂಥ ಮನೆ ಮನಿಯ ನಮಗೂ ಅಷ್ಟೆ ನಿಮಗೂ ನಮ್ಮ ಮನೆಗಳಂತ್ರು ಜಾಗ ಇಲ್ಲ ನಮ್ಮ ಮಾವನಾತೆ ನಮ್ಮ ಮಾವನ ಊರಾಗಾತದು ದೊಡ್ಡ ತೋಟನ ಐತಿ ನೋಡಿದ್ರೆಪ್ಪ ಅಂತಿ ನಾ ಅಂತ್ರ ತೋಟ ನೋಡಾಕ್ಕಂತ್ರೂ ಮಸ್ತ್ ಐತಿ ನೋಡಿದ ತಕ್ಷಣನ ತೋಟ ಅಂತ ಅಂತ ಅಂತೀವಿ ತೋಟದಾಗ ಮಾವಿನಕಾಯಿ ಮತ್ತು ನಾ ಅಂದಿ ಅಲ್ಲ ಈಗ ಮಾವಿನಕಾಯಿ ಮತ್ತು ಅಮಿಕ್ ಹೂವುನು ಬೆಳಿತಾರ ಯಾವ ಹೂವ ಅಂದ್ರೆ ಸೇವಂತಿ ಹೂ ಬೆಳಿತಾರ ಅಲ್ಲೆ ಮತ್ತು ಇನ್ನೊಂದು ಹೂವ ಅದಾ ಏನ ಅಂತಾರಲ್ಲ ಯಪ್ಪ ಅದು ಗುಲಾಬಿ ಹೂ ಅಲ್ಲೆ ತೋಟದಾಗ ಬಗೆ ಬಗೆಯ ಹೂಗಳಾತ ಹಣ್ಣುಗಳಾತು ಎಲ್ಲಾ ಥರದ ಬೇರೆ ಬೇರೆದಾತು ಹಣ್ಣುಗಳಾತು ಹೂ ಆತು ಎಲ್ಲಾ ಬೆಳಿತಾರ ಹಂಗೆ ತೋಟಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿಯು ಬಂದು ತೋಟತ್ ಹತ್ತಿರ ಅದಿರಪ್ಪ ಅಂದ್ರೆ ಅಲ್ಲೇ ಅಲ್ಲಿಯ ಬಂದ ತಕ್ಷಣ ಸುಂಗದರ ವಾಸನೆ ಬರ್ತೈತಿ ಹೆಂಗಂದ್ರೆ ವಾ ಮಾವಿನಣ್ಣು ನೋಡ್ ತಕ್ಷಣ ಬಾಯಿ ಒಳಗೆ ನೀರು ಅಂತ್ರ ಬಂದಾ ಬಿಡ್ತೈತಿ ಹೆಂಗಂದ್ರೆ